ನಾನು ಪುಸ್ತಕಗಳನ್ನು ಬೆಂಗಳೂರಿನಲ್ಲಿರುವ ಅವೆನ್ಯೂ ರಸ್ತೆಯಲ್ಲಿ ಖರೀದಿಸುತ್ತೇನೆ ಏಕೆಂದರೆ ಅವೆನ್ಯೂ ರಸ್ತೆ ಪುಸ್ತಕಗಳ ಹಂಗಡಿಗಳು ಬಹಳಷ್ಟು ಇದೆ ಅದರಲ್ಲು ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು ದೊರೆಯುವ ಅಂಗಡಿಗಳು ಬಹಳಷ್ಟಿವೆ ಅದರಲ್ಲು ನಿಮಗೆ ಕಾಲೇಜ್ ಪುಸ್ತಕಗಳು ಇದರಲ್ಲಿ ಸೆಕೆಂಡ್ ಆ್ಯಂಡ್ ವಿಭಾಗದಲ್ಲಿ ತುಂಬ ದೊರೆಯುತ್ತದೆ ಏಕೆಂದರೆ ಕಾಲೇಜ್ ಪುಸ್ತಕಗಳು ಬಲು ದುಬಾರಿಯಾಗಿದ್ದು ಹೊಸ ಪುಸ್ತಕಗಳನ್ನು ಕೊಳ್ಳುವುದರಿಂದ ತುಂಬ ದುಡ್ಡು ವ್ಯರ್ಥವಾಗುತ್ತದೆ ಅದರಿಂದ ಅವೆನ್ಯೂ ರಸ್ತೆಯಲ್ಲಿರುವ ಅಂಗಡಿಗಳಲ್ಲಿ ಸೆಕೆಂಡ್ ಆ್ಯಂಡ್ ಪುಸ್ತಕಗಳನ್ನು ಕೊಂಡುಕೊಳ್ಳುವುದು ಬಹಳಷ್ಟು ಉಪಯುಕ್ತವಾಗುತ್ತದೆ ಮತ್ತು ಆ ಪುಸ್ತಕವನ್ನು ಮತ್ತೆ ನೀವು ಅವೆನ್ಯೂ ರಸ್ತೆಯಲ್ಲಿರುವ ಆ ಅಂಗಡಿಯಲ್ಲೆ ಮತ್ತೆ ಮಾರಾಟ ಮಾಡಬೋದಾಗಿದೆ ಅಲ್ಲದೆ ಬಹಳಷ್ಟು ಓದುವ ಪುಸ್ತಕಗಳ ಅಂಗಡಿಗಳು ಇಲ್ಲಿ ಇರುವುದರಿಂದ ನಿಮಗೆ ಎಲ್ಲಾ ಬಗೆಯ ಅಂದರೆ ಕಾಲೇಜ್ ಮತ್ತೆ ನೋವೆಲ್ಸ್ಗಳು ಈ ಪುಸ್ತಕಗಳು ಅಥವಾ ಕಥೆ ಕಾದಂಬರಿಯ ಪುಸ್ತಕಗಳು ಇಲ್ಲಿ ಎಲ್ಲ ದೊರಕುತ್ತವೆ ನೀವು ಬೇರೆ ಅಂಗ ಬೇರೆ ಏರಿಯಾಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಅವೆನ್ಯೂ ರಸ್ತೆಯಲ್ಲಿ ಅಷ್ಟು ಅಂಗಡಿಗಳಿದ್ದಾವೆ ನಿಮಗೆ ಪ್ರತಿಯೊಂದು ಪುಸ್ತಕಗಳು ಸಿಗುತ್ತವೆ ಅಲ್ಲದೆ ಕೆಲವೊಂದು ಪುಸ್ತಕಗಳ ಮೇಲೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತದೆ ಇದರಿಂದ ನೀವು ಅತಿ ಹೆಚ್ಚು ಪುಸ್ತಕಗಳನ್ನು ಖರೀದಿಸಲು ಹೆಲ್ಪ್ ಆಗುತ್ತದೆ ಅಲ್ಲದೆ ನೀವು ಕರ್ನಾಟಕದ ಯಾವುದೆ ಮೂಲೆಯಲ್ಲಿದ್ದರು ಸಹ ಆ ಸ್ಟೋ ಅಥವಾ ಅವೆನ್ಯೂ ರಸ್ತೆಯಲ್ಲಿರುವ ಪುಸ್ತಕ ಅಂಗಡಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರಿಗೆ ಫೋನಿನ ಮುಖಾಂತರ ಸಹ ಸಂಪರ್ಕಿಸಿ ನಿಮಗೆ ಬೇಕಾದಂತಹ ಪುಸ್ತಕಗಳನ್ನು ಡೆಲಿವರಿ ಮಾಡಿಸಿಕೊಳ್ಳಬಹುದು ಮತ್ತು ನಿಮ್ಮ ಪೇಮೆಂಟನ್ನು ಫೋನ್ಪೇ ಅಥವಾ ಆನ್ಲೈನ್ ಪೇ ಮುಖಾಂತರ ನೀಡಬೋದಾಗಿದೆ ಅಲ್ಲದೆ ಅವರು ಎರಡು ದಿನದಲ್ಲಿ ನಿಮ್ಮ ಪ್ಲೇಸಿಗೆ ಡೆಲಿವರಿ ಮಾಡಿಕೊಡುತ್ತಾರೆ